ನಾವು ಬೆಳಗ್ಗೆ ಟಿಫನ್ನು ಟೀ ಕಾಫಿ ಮತ್ತು ಬಿಸ್ಕೆಟ್ಟು ಮತ್ತು ಬ್ರೆಡ್ಡು ಮತ್ತು ಸ್ನ್ಯಾಕ್ಸು ಮತ್ತು ಮ ಊಟದ ಟೈಮಲ್ಲಿ ಬಿರಿಯಾನಿ ಮಾಡ್ತೀವಿ ಬಿರಿಯಾನಿಗೇನೆಲ್ಲ ಹಾಕ್ತೀವೆಂದ್ರೆ ಈರುಳ್ಳಿ ಎಲ್ಲ ಹಚ್ಕೊಳ್ತೀವಿ ಟೊಮೆಟೋ ಕೊತ್ತಂಬ್ರಿ ಸೊಪ್ಪು ಪುದೀನ ಮತ್ತೆ ಅರ್ಶಿಣ ಪುಡಿ ಮತ್ತು ಮೆಣ್ಶಿನ ಪುಡಿ ಧನಿಯಾ ಪುಡಿ ಎಣ್ಣೆ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಗೋಳಿಸ್ಕೊಂಡು ಮತ್ತು ನೀರಾಕಿ ಮತ್ತು ಅಕ್ಕಿ ಹಾಕ್ತೀವಿ ಮತ್ತು ನಮ್ಮನೆಯಲ್ಲಿ ಒಂದು ಫಂಕ್ಷನಿರುತ್ತೆ ಒಂದೈವತ್ತು ಜನ ಬರ್ತಾರೆ ಅವ್ರಿಗೆಲ್ಲ ಬಿರಿಯಾನಿ ಮಾಡ್ತೀವಿ ಮತ್ತು ಕಬಾಬ್ ಮಾಡ್ತೀವಿ ಮತ್ತು ಸ್ವೀಟ್ ಎರ್ಡು ಮೂರು ಥರ ಸ್ವೀಟ್ ಮಾಡ್ತೀರಿ ಮತ್ತು ಮೊಸರು ಬಜ್ಜಿ ಮಾಡ್ತೀರಿ ಸ್ವೀಟಂದ್ರೆ ಜಾಮೂನು ಶಾವಿಗೆ ಮತ್ತು ಬೇಳೆ ಪಾಯ್ಸದ ಥರ ಮತ್ತು ಅವರೆಲ್ಲ ಬಂದರೆ ಚೆನ್ನಾಗಿ ಊಟ ಇದೆ ಅಂಥೇಳ್ಬಿಟ್ಟು ಇಷ್ಟಪಟ್ಟು ತಿಂದ್ಕೊಂಡೋಗ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಊಟ ನೀವು ಅಡುಗೆಯೆಲ್ಲ ಅಂತ ಮತ್ತು ನಾವು ರಾತ್ರಿ ಟೈಮು ಏನು ಬೇಕಾದ್ರೂ ಚಿಕನ್ ಕರಿ ಮತ್ತು ಮುದ್ದೆ ಮತ್ತು ಸಾರು ಸಾಂಬರು ಎಲ್ಲ ಏನು ಬೇಕಾದ್ರೂ ಎಲ್ಲ ಮಾಡ್ಕೊಳ್ತೀವಿ ಮುದ್ದೆ ಅಕ್ಕಿ ಅಕ್ಕಿ ಹಾಕಿ ಮತ್ತು ರಾಗಿ ಉಲ್ಟ ಹಾಕಿ ಮುದ್ದೆ ತೋಳೆಸ್ತೀವಿ ಮತ್ತು ಚಿಕನ್ ಸಾರು ಹೇಗೆ ಮಾಡೋದೆಂದ್ರೆ ಎಲ್ಲ ತ ಕೊತ್ತಂಬ್ರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಟೊಮೆಟೋ ಎಲ್ಲ ಮಿಕ್ಸಿಗಾಕ್ಕೊಂಡು ಅದೊಂಥರ ಸಾರು ಥರ ಮಾಡ್ತೀವಿ ಮತ್ತೆ ಫ್ರೈ ಒಂಥರ ಮಾಡ್ತೀವಿ ಚಿಕನ್ ಮಸಾಲಾ ತಂದು ಅದ್ರಾಗೆಲ್ಲ ಎಣ್ಣೆನಲ್ಲಿ ಗೋಳಿಸ್ಕೊಂಡು ಮಾಡ್ತೀವಿ ಮತ್ತು ಇನ್ನು ಫಿಶ್ಶು ಫಿಶ್ ಫ್ರೈ ಮಾಡ್ತೀವಿ ಫಿಶ್ಶಲ್ಲಿ ನಾನಾ ಥರ ಮೀನುಗಳಿದೆ ನಮಗೆ ಇಷ್ಟವಾಗಿರೋ ಮೀನು ತೊಗೊಂಡ್ಬಂದು ನಾವು ಫ್ರೈ ಮಾಡ್ಕೊಳ್ತೀವಿ ಮಾರುಫ್ ಅಂತ ಕ್ಯಾಟ್ಲಾಕು ಮತ್ತು ಕಟ್ಲ ಅಂಥದ್ದೆಲ್ಲ ಇದು ಸಿಗುತ್ತೆ ಮೀನು ನಮಗಿಷ್ಟವಾಗಿರೋ ಮೀನು ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಂಡ್ಬರ್ತೀವಿ ಹಿಡ್ಕೊಂಡ್ಬಂದು ಸಹ ಬರ್ತಾರೆ ಹಿಡ್ಕೊಂಡು ಬಂದಾಗ ಚೆನ್ನಾಗೂ ಕ್ಲೀನ್ ಮಾಡಿಯೇ ಅದೆಲ್ಲ ಕಬಾಬ್ ಮಸಾಲಾ ತಂದು ಮತ್ತೆ ಅದ್ರಾಗೂ ನಾವು ಸ್ವಲ್ಪ ವೆರೈಟಿ ಮಸಾಲೆ ಹಾಕಿ ಇನ್ನೂ ಟೇಸ್ಟ್ ಬರೋಂಗೆ ಮತ್ತೆ ಟೇಸ್ಟಿಂಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಕೊತ್ಮಿರಿ ಸೊಪ್ಪು ಅದ್ರಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಕೊಯ್ದು ಹಾಕಿ ಎಲ್ಲ ರೋಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅದು ತಿಂದರೆ ಮತ್ತೆ ಪಾಯಸಕ್ಕಂತಿರಾ ಶಾವಿಗೆ ಪಾಯಸಕ್ಕೆ ನಾವು ಜಾಸ್ತಿ ಹಾಲಾಕ್ತೀವಿ ಮತ್ತು ತುಪ್ಪ ಹಾಕ್ತೀವಿ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ತೀವಿ ಮತ್ತೆ ಜಾಮೂನ್ಗೆ ಪ್ಯಾಕೆಟ್ ತರ್ತೀವಿ ಉಂಡೆ ಮಾಡಿಬಿಟ್ಟು ಶೀರ ಮಾಡ್ತಿವಿ ಶೀರ ಅಂದರೆ ಸಕ್ಕರೆ ನೀರು ಥರ ಶೀರ ಮಾಡಿ ಅದನ್ನು ಜಾಮೂನನ್ನು ಎಣ್ಣೆಯಲ್ಲಿ ಹುರ್ಕೊಂಡು ಜಾಮೂನು ರೌಂಡ್ ಶೇಪ್ ಮಾಡಿಕೊಂಡು ಆ ಶೀರನಲ್ಲಿ ತಣ್ಣಕ್ಕಾದ್ಮೇಲೆ ಆ ಶೀರ ಜಾಮೂನು ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಅದೂ ಮತ್ತು ಎಲ್ಲಾದರೂ ಹೋದರೆ ನಾವು ಇದೇ ಥರ ತಿಂಡಿಗಳು ತಿಂತೀವಿ ಅಮ್ಮ ಮನೆಗೋದ್ರೂ ಇದೇ ಥರ ತಿಂಡಿಗಳ್ನ ಮಾಡ್ಸ್ಕೊಂಡು ತಿಂತೀವಿ ಮತ್ತು ವೆರೈಟಿ ಏನಾದರೂ ಅವರು ಮಾಡ್ತಾರೆ ಚಪಾತಿ ಮತ್ತು ಪಲ್ಯ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನಕ್ಕೆ ಬಿರಿಯಾನಿಯೋ ಇಲ್ಲ ಕುಷ್ಕಾನೋ ಏನೋ ಒಂದು ಮಾಡಿಕೊಡ್ತಾರೆ ಅವರು ನಮಗೆ ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟ ನಮ್ಮನೆಯಲ್ಲಿ ತುಂಬ ಇಷ್ಟಪಟ್ಟು ನಮ್ಮ ಮಕ್ಕಳು ನಮ್ಮ ಅಸ್ಬೆಂಡು ಎಲ್ಲ ನೀನು ತುಂಬ ಚೆನ್ನಾಗಿ ಮಾಡಿದ್ದೀಯಾ ಅಡುಗೆ ಇವತ್ತು ಅಂಥೇಳ್ಬಿಟ್ಟು ಇಷ್ಟಪಟ್ಟು ತಿಂತಾರೆ ಮತ್ತೆ ಟಿಫನ್ಗೆ ಒಂದೊಂದು ಟೈಮ್ ದೋಸೆ ಮಾಡ್ತೀವಿ ಮತ್ತು ಚಪಾತಿ ಮಾಡ್ತೀರಿ ಮತ್ತು ಉಪ್ಪಿಟ್ಟು ಮಾಡ್ತೀರಿ ಮತ್ತು ಚಿತ್ರಾನ್ನ ಮತ್ತು ಲೆಮನ್ ರೈಸು ಆ ಥರಯೆಲ್ಲ ಪುಳ್ಯೋಗ್ರೆ ಟೊಮೆಟೋಬಾತು ಆ ಥರಯೆಲ್ಲ ಮಾಡ್ತೀವಿ ನಮ್ಮನೆಯಲ್ಲಿ ನಮ್ಮ ಮುಸ್ಲಿಮ್ ಮನೆಯಲ್ಲಿ ಕಿಚಡಿ ಅಂತ ಅದೊಂಥರ ಹೆಸ್ರುಬೇಳೆ ಹಾಕಿ ಅದೆಲ್ಲ ಬಿರಿಯಾನಿ ಥರ ಅದ್ರಾಗೂ ಬಿರಿಯಾನಿಗೆ ಏನೇನು ಮಸಾಲೆ ಹಾಕ್ತಾರೋ ಅದೆಲ್ಲ ಹಾಕಿ ಮಾಡ್ತೀವಿ ಮತ್ತು ಅದರಲ್ಲಿ ಚಟ್ನಿ ಹುಳಿ ಚಟ್ನಿ ಅಂತ ಪುದೀನ ಚಟ್ನಿ ಪುದೀನ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಹುಣಸೇ ಹಣ್ಣೆಲ್ಲ ಚೆನ್ನಾಗಿ ಹಾಕಿ ಜೀರಿಗೆ ಮೆಣಸು ಕಾಳೆಲ್ಲ ಹಾಕಿ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಏನೆಂದರೆ